ಬರವಣಿಗೆ ನಮ್ಮಲ್ಲಿರುವ ಭಾವನೆಗಳನ್ನು ತೋರಿಸುವಂತಹ ಒಂದು ಮುಖ ಕನ್ನಡಿ ಇದನ್ನು ನನಗೆ ಬರೀಲಿಕ್ಕೆ ಬಹಳ ಸೂಕ್ತವಾದ ಜಾಗ ಅಂತ ಅಂದರೆ ದೇವಸ್ಥಾನ ಅಥವಾ ಮನೆಯಲ್ಲಿರುವ ಸಣ್ಣ ಕೊಠಡಿ ಹೆಚ್ಚು ಕಡಿಮೆ ನಾನು ಬರೆಯೋದು ಪ್ರಾರಂಭ ಮಾಡಿದ್ದೇ ನಾನು ಚಿಕ್ಕ ವಯಸ್ಸಿರರ್ಬೇಕಾದ್ರೆ ಚಿಕ್ಕ ವಯಸ್ಸಲ್ಲಿ ನಾನು ಆ ದೇವಾಸ್ಥಾನದ ಚಪ್ಪಡಿ ಮೇಲೆ ಕುತ್ಕೊಂಡು ನಾನು ಬರೀತಾ ಇದ್ದೆ ಈಗಲೂ ಕೂಡ ಅಲ್ಲಿ ಪ್ರಶಾಂತವಾದ ಗಾಳಿಯು ಬೀಸತ್ತೆ ಹಾಗಾಗಿ ಅಲ್ಲಿ ಕುತ್ಕೊಂಡು ಬರಿದಕ್ಕೆ ಮತ್ತು ಇಲ್ಲಿ ರೂಮಲ್ಲಿ ಕುತ್ಕೊಂಡು ಬರೀಲಿಕ್ಕೂ ತುಂಬಾ ಇಷ್ಟ ಆಗತ್ತೆ ವೃತ್ತಿ ಮಾಡ್ತಾ ಇದ್ರೂ ಕೂಡ ಸ್ವಲ್ಪ ಸಮಯ ಇದಕ್ಕೆ ಕೊಟ್ಟು ನನ್ನ ಭಾವನೆಗಳನ್ನು ಎಲ್ಲದನ್ನೂ ಕೂಡ ಈ ಬರವಣಿಗೆಯಲ್ಲೇ ನಾನು ಬರಿತೇನೆ ಆಗ ನನಗೆ ಆರಾಮವಾಗುತ್ತೆ ಮನ್ಸಿಗೂ ಕೂಡ ತುಂಬ ಹಿತ ಅಂತ ಅನಿಸ್ತಾ ಹೋಗುತ್ತೆ ಸಾಕು